ಪೇಯಗಳು ಅಂದರೆ ನಾವು ಏನೇನು ಜ್ಯೂಸುಗಳ್ನ ತಯಾರಿಸ್ತೀವಿ ಅಂತ ಮನೇಲಿದ್ದರೆ ಮಾವಿನ್ ಹಣ್ಣು ಜ್ಯೂಸುಗಳು ಮಾಡ್ತೀವಿ ಹುಣ್ಸೆ ಹಣ್ಣಿಂದ ಜ್ಯೂಸುಗಳ್ನ ಮಾಡ್ತೀವಿ ಆಮೇಲೆ ನಿಂಬೆ ಹಣ್ಣಿಂದು ಜ್ಯೂಸ್ ಮಾಡ್ತೀನಿ ನಿಂಬೆ ಹಣ್ಣಿಂದು ಜ್ಯೂಸ್ ಆದಮೇಲೆ ಹಾಗೆಯೆ ಬಾಳೆ ಹಣ್ಣಿಂದು ಸಕ್ರೆದ್ದು ಪಾಕ ಮಾಡ್ತೀವಿ ಆ ಪಕ್ಕ ಪಾಕ ಅಂತಂದರೆ ಅದೇ ಬಾಳೆ ಹಣ್ಣೆಲ್ಲ ನೀಟಾಗಿ ಕಲಸಿ ಅದಕ್ಕೆ ಬೆಲ್ಲ ಹಾಕಿ ಉಣಿ ಹಾಕಿ ಅದ್ರದ್ದು ಜ್ಯೂಸ್ ಕುಡಿತೀವಿ ಬಾಳೆ ಹಣ್ಣಿಂದಾದಮೇಲೆ ನಂತರ ಆ ಕಿತ್ತಳೆ ಹಣ್ಣಿಂದು ಜ್ಯೂಸ್ ಮಾಡ್ತೀವಿ ಮೋಸಂಬಿ ಹಣ್ಣಿಂದು ಜ್ಯೂಸ್ ಮಾಡ್ತೀವಿ ಮತ್ತೆ ಆ ಸೇಬು ಹಣ್ಣನ್ನು ಕಟ್ ಮಾಡಿ ಮಿಕ್ಸಿಗ್ಹಾಕಿ ಅಲ್ಲಿಯು ಕೂಡ ಮಿಕ್ಸಿಗ್ಹಾಕಿ ಅದನ್ನು ಗರ್ ಅನಿಸ್ಬಿಟ್ಟು ಮಾಡಿ ಅದಕ್ಕೆ ಸಕ್ರೆ ಹಾಕಿ ಸ್ವಲ್ಪ ಹಾಲು ಹಾಕಿ ಮಾಡ್ತೀವಿ ಆಮೇಲೆ ಅಲ್ಲಿಂದ ಕಿತ್ತಳೆ ಹಣ್ಣು ಆದಮೇಲೆ ಮೋಸಂಬಿ ಹಣ್ಣನ್ನು ಮಾಡ್ತೀವಿ ಮೋಸಂಬಿ ಹಣ್ಣು ಆದಮೇಲೆ ಮೋಸಂಬಿ ಹಣ್ಣಿಂದಾದ್ರೂ ಅಷ್ಟೇ ಅದನ್ನು ಹಾಕಿ ಜ್ಯೂಸ್ ಮಾಡಿ ಮುಗಿಸ್ತೀವಿ ಮೋಸಂಬಿ ಹಣ್ಣಿಂದು ಜ್ಯೂಸು ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ದ್ರಾಕ್ಷಿ ಹಣ್ಣುಗಳನ್ನೆಲ್ಲ ನೀಟಾಗಿ ತೊಳೆದು ಅದನ್ನು ಹಾಕಿ ಅದನ್ನೂ ಮಿಕ್ಸಿಗ್ಹಾಕಿ ಅದ್ಕೊಂದು ಸ್ವಲ್ಪ ಹಾಲು ಸಕ್ಕರೆ ಹಾಕಿ ಅದನ್ನು ಜ್ಯೂಸ್ ಮಾಡಿ ಅದನ್ನು ಮಿಕ್ಸಿಗ್ಹಾಕಿ ಎಲ್ಲನೂ ಮಾಡಿ ಅದನ್ನು ಕೂಡ ಜ್ಯೂಸ್ ಥರ ಕುಡಿತೀವಿ ಇನ್ನು ನಿಂಬೆ ಹಣ್ಣಿಂದು ಅಂದರೆ ಲೆಮನ್ ಜ್ಯೂಸ್ ಅಂತ ಇರುತ್ತಲ್ಲ ಅದನ್ನು ಕೂಡ ಹಾಕಿ ಮಾಡ್ತೀವಿ ಅದನ್ನು ಬಿಟ್ಟರೆ ಬೇಲ್ದಣ್ಣು ಇರುತ್ತೆ ಬೇಲ್ದಣ್ಣಿಗೆ ಬೆಲ್ಲ ಹಾಕಿ ಅದನ್ನು ಉಣಿ ಹಾಕಿ ಅದನ್ನು ಇದು ಮಾಡಿ ಅದನ್ನು ಸಹ ಕುಡಿತೀವಿ